ನಾವು ಮನ್ಯಾಗ ಬಳ್ಸೋ ಅಂಥ ಮಾ ಅಡ್ಗೆ ಮಾಡೋ ಪಾತ್ರೆ ಪಗಡೆಗಳು ಅಂತಂತಂದ್ರೆ ನಾವು ಸಹಜವಾಗಿ ಏನೇನು ಬಳ್ಸ್ತೇವೆ ಅಂತಂದ್ರೆ ಸೌಟು ಸಾಂಬಾರು ಹಾಕ್ಕೊಳಿಕ್ಕೆ ಸೌಟು ಬಳ್ಸ್ತೇವೆ ಮತ್ತು ಪಲ್ಯ ಮಾಡ್ಲಿಕ್ಕೆ ತವಾ ಯೂಸ್ ಮಾಡ್ತೇವೆ ಮತ್ತು ಇದು ಬೊಗಣಿಗಳು ಅನ್ನ ಆಗಲಿ ಸಾಂಬಾರು ಆಗಲಿ ಮತ್ತು ಏನಾದ್ರೂ ಹಾಕ್ಲಿಕ್ಕ ಅವೆಲ್ಲ ಮಾಡ್ಲಿಕ್ಕ ಬೊಗಣಿಗಳು ಯೂಸ್ ಮಾಡ್ತೇವೆ ಮತ್ತು ಉಳ್ದಿದು ಏನರ ಯೂಸ್ ಮಾಡ್ತೇವೆ ಅಂತಂತಂದರೆ ಅವು ಚಪಾತಿ ಮಾಡ್ಲಿಕನ ಲಟ್ಟಣ್ಗಿಯರ ಭಾಳ ಭಾಳ ಬೇಕಾಗ್ತೈತೆ ಯಾಕಂದ್ರೆ ಚಪಾತಿ ಹಿಂಗ ಕೈಯಲ್ಲಿಂದ ಅಂತೂ ಮಾಡಕ್ಕೆ ಬರಂಗಿಲ್ಲ ರೀ ಅದಕ್ಕೆ ನಾವು ಲಟ್ಟಣ್ಗಿ ಲಟ್ಟಣ್ಗಿ ಅವಕ್ಕೂ ಒಂದೊಂದು ಏನು ಇರ್ತವೆ ಇದು ಕಟ್ಗಿಲಿಂತ ಮಾಡಿರ್ತಾವೆ ರೀ ಒಂದೊಂದು ಸ್ಟೀಲಿನ್ಲಿಂತ ಲಟ್ಟಣ್ಗಿಗಳು ಇರ್ತಾವೆ ರೀ ನಾವು ಮನ್ಯಾಗ ಬಳ್ಸುವಂತಂತಂದ್ರೆ ಕಟ್ಗಿಲಿಂದ ಮಾಡಿದ್ದು ಲಟ್ಟಣ್ಗಿಗಳ್ನೇ ಚಪಾತಿ ಮಾಡಕ್ಕೆ ಭಾಳ ಬಳ್ಕೆ ಮಾಡ್ತೀವಿ ರೀ ಮತ್ತು ರೊಟ್ಟಿ ರೊಟ್ಟಿ ಮಾಡಕ್ಕರ ಅದು ಕಲ್ಲು ಭಾಳ ಬೇಕಾಗ್ತದ್ ನಮ್ಮ ಉತ್ತರ ಕರ್ನಾಟಕ ಮಂದಿಗಂದ್ರೆ ರೊಟ್ಟಿಯಂದ್ರೆ ಭಾಳ ಭಾಳ ಯ ಭಾಳ ಇಷ್ಟ ರೀ ರೊಟ್ಟಿ ಇರ್ಲ್ಯಾರ್ದಂದ ಅಂದ್ರೆ ಅವತ್ತಿನ ದಿನ ಊಟ ಹೋಗುವುದೇ ಇಲ್ಲ ರಿ ಯಾರಿಗೂ ಹಾಗಾಗಿ ರೊಟ್ಟಿಗೆ ಅಂತ ಹೇಳಿ ಸಪ್ರೇಟಾಗಿ ಒಂದು ದೊಡ್ಡ ಕಲ್ಲು ಹೊಸ್ತ್ ಇರ್ತಾರ್ ರೀ ಕಲ್ಲು ಕದು ಖಟ್ಟದು ಮಾಡ್ಸ್ಕೊಂಡೇ ಬಂದಿರ್ತಾರ್ ರೀ ಅದೊಂದು ಯೂಸ್ ಮಾಡ್ತೇವೆ ರೀ ಮತ್ತು ರೊಟ್ಟಿ ಮಾಡಕ್ಕೆ ಅಂತ್ಹೇಳಿಯೇ ಅದನ್ನು ಮಾಡ್ತೇವೆ ರೀ ಮತ್ತು ಅನ್ನ ಸಾರು ಮಾಡಕ್ಕೆ ಅಂತಂದರೂ ಒಬ್ಬೊಬ್ರ ಮನೆಯಾಗ ಸ್ಟೀಲನೂ ಬಳ್ಸ್ತಾರೆ ರೀ ಒಂದೊಂದು ಕುಕ್ಕರ್ಗಳು ಯೂಸ್ ಮಾಡ್ತೇವೆ ಈಗೀಗ ಅಂತಂದು ಕುಕ್ಕರ್ಗಳು ಈಗೀಗ ಬಂದವೆ ರೀ ಅವು ಅಂದರೆ ಹೆಣ್ಮಕ್ಳಿಗೆ ಮನ್ಯಾಗ ಇರೋರಿಗೆ ಸ್ವಲ್ಪ ಕೆಲಸ ಹಗುರ ಆಗಲಿ ಈ ಕಡೆ ಟಿವಿ ನೋಡ್ಕೊಂತ ಈ ಕಡೆ ಡೊ ಕುಕ್ಕರ್ ಟುಸ್ ಅಂತ ಹೊಡಿತು ಅಂತಂತಂದ್ರೆ ಅವಾಗ ಗೊತ್ತಾತಿದ್ದು ಅನ್ನ ಕುದ್ದದೋ ಇಲ್ಲ ಬ್ಯಾಳೆ ಕುದ್ದವೋ ಅಂತ ಹೇಳಿ ಅವಾಗ ಬಂದು ಓಡಿ ಬಂದು ಬಂದ್ ಮಾಡಕ್ಕೆ ಚಲೋ ಆತೇತ್ ಅಂತ ಹೇಳಿ ಕುಕ್ಕರ್ಗಳು ಈಗೀಗ ಬಂದವೆ ರೀ ಅವಾಗಿನ ಕಾಲದಾಗೆಲ್ಲ ಮಡಿಕೆ ಮಡ್ಕೆ ಮಣ್ಣಲಿಂದ ಮಾಡಿರೋ ಮಡಿಕಿಗಳು ಯೂಸ್ ಮಾಡ್ತೀವಿ ರೀ ಮತ್ತು ಉಣ್ಣಾಕ ನಮ್ಗ ಉಣ್ಣಾಕ ಎಲ್ಲ ನಾವು ಗಂಗಾಳ ಅಂತೇವೆ ರೀ ನೀವು ಈಗ ಪ್ಲೇಟಾ ಅದಿದೆಲ್ಲ ಅಂತಾರೆ ರೀ ನಾಷ್ಟಕ್ಕೆ ಸಣ್ಣ ಸಣ್ಣ ಪ್ಲೇಟ ಬಳ್ಸ್ತಾರ್ ರೀ ಮತ್ತು ಊಟಕ್ಕರ ನಾವು ಕಡೆ ಗಂಗಾಳ ಅಂತೇವೆ ರೀ ದೊಡ್ಡ ದೊಡ್ಡ ಪ್ಲೇಟದು ದೊಡ್ಡ ಪ್ಲೇಟಿಗೆ ದ ಗಂಗಾಳ ಅಂತ ಕರಿತೀವಿ ರೀ ನಾವು ಮತ್ತು ಸೂಸಲ ಅವು ಏನರ ನಾಷ್ಟಕ್ಕೆ ಏನಾದ್ರು ಬೇಕಾಗಿತ್ತು ಅಂದ್ರೆ ಸಣ್ಣ ಪ್ಲೇಟು ಯೂಸ್ ಮಾಡ್ತೇವೆ ರೀ ಮತ್ತು ಗ್ಲಾಸ್ ನೀವು ನಿಮ್ಮ ಕಡೆ ಗ್ಲಾಸ್ ಅದೇನೋ ಅಂತ ಅಂತಿರ್ಬೋದು ರೀ ನಾವು ವಾಟ್ ವಾಟಗ ಅಂತೀವಿ ರೀ ಚಾ ಕುಡಿಯಕ್ಕಾಗಲಿ ಮಜ್ಗೆ ಕುಡಿಯಕ್ಕಾಗ್ಲಿ ಮತ್ತು ನೀರು ಕುಡಿಯಕ್ಕೆ ತಂಬ್ಗೆ ಯೂಸ್ ಮಾಡ್ತೇವೆ ರೀ ಮತ್ತು ಚಾ ಕುಡಿಯಕ್ಕೆ ವಾಟೆ ಅಂತ ಕರಿತೀವಿ ರೀ ನಾವು ವಾಟೆ ಯೂಸ್ ಮಾಡ್ತೇವೆ ರೀ ಮತ್ತು ವಾಟೆ ಮನೇಗ ಅಡ್ಗೆ ಮಾಡ್ಬೇಕಂದ್ರೆ ಭಾಳ ಮುಖ್ಯ ಬೇಕಾಗೋದೆ ಎಲ್ಲ ಸಾಮಾಗ್ರಿಗಳು ಇಡಕ್ಕೆ ಇಡ್ಲಿಕ್ಕ ಏನು ಡಬ್ಬಿ ಅವಾಗಿಂದ ಕಾಲ್ದಾಗ ದೊಡ್ಡ ದೊಡ್ಡ ಉಂಡಿ ಡಬ್ಬ ಅಂತಿದ್ದರ್ರಿ ಉಂಡಿಗಳಾಗ್ಲಿ ಮತ್ತು ಚಕ್ಕುಲಿ ಹಬ್ಬಕ್ ಏನಾರೂ ಮಾಡಿದ್ದು ಚಕ್ಕುಲಿ ಒಂದೇ ಸ್ಪೆಷಲ್ ಪೇಷಲಾಗಿ ಏನರ ಮಾಡ್ತಿದ್ರು ಊಟಕ್ಕೆ ಹೊರಗ್ ಕಳ್ಸ್ಲಿಕ್ಕ ಮಾಡಿರ್ತೀವಿ ಅಡ್ಗಿಗಳು ಅವೆಲ್ಲ ಹಾಕಿ ಇಡ್ಲಿಕ್ಕ ಉಂಡಿ ಡಬ್ಬಿಗಳು ಬಳಸ್ತಿದ್ದಿವಿ ರೀ ನಾವು ಬಳ್ಸದು ಅಂತಲೂ ಈಗ್ಲೂ ಬಳಸ್ತಾನೇ ಇದ್ದೀವಿ ರೀ ಇವಾಗಿನ ಕಾಲ್ದಾಗ್ಲೂ ಇವಾಗೆಲ್ಲ ಬೇರೆ ಪ್ಲಾಸ್ಟಿಕ್ ಗೀಸ್ಟಿಕ್ ಎಲ್ಲ ಬಳಸ್ತಾರೆ ಅಂಥವು ಏನೂ ಇಲ್ಲ ರಿ ಈ ಶ್ಟೀಲಿನ ಆಗಲಿ ಅಲುಮಿನಿಯಮ್ದಾಗಿರಲಿ ಅವೆಲ್ಲ ಇವಾಗ ಅಂಥ ಸಾಮಾನುಗಳನ್ನೇ ಜಾಸ್ತಿ ಯೂಸ್ ಮಾಡವು ರೀ ಮತ್ತು ತಿನ್ಲಿಕ್ಕ ಇವಾಗರ ಸ್ಫೂನ್ ಸ್ಫೂನ್ ಯೂಸ್ ಮಾಡ್ತೇವೆ ರೀ ಮತ್ತು ಸಾಂಬಾರು ಅದು ಹಾಕೊಳಕ ಅದು ಇದು ಸೌಟು ಸೌಟು ಅಂತ ಕರಿತೀವಿ ರೀ ನಾವು ಸೌಟು ಯೂಸ್ ಮಾಡ್ತೇವೆ ರೀ ದೋಸೆ ಹನ್ ದೋಸೆ ತಿರ್ವಿ ಹಾಕ್ಲಿಕ್ಕ ಅವ್ಕೆ ಭೀ ಅವು ಕಡ್ಚಿಗೆ ಅಂತೀವಿ ರೀ ನಾವು ದೋಸೆ ಅದು ತಿರ್ವಿ ಹಾಕ್ಲಿಕ್ಕ ಕಡ್ಚಿಗೆ ಕಡ್ಚಿಗೆ ಬಳ್ಸ್ತೀವಿ ರೀ ನಾವು ಕಡ್ಚಿಗೆ ರೊಟ್ಟಿ ಆಗಲಿ ಚಪಾತಿ ಆಗಲಿ ದೋಸೆ ಆಗಲಿ ಏನರ ಮಾಡಿದ್ದು ಅಡ್ಗಿಗಳು ಹಿಂಗ ತಿರಿವಿ ಹಾಕಬೇಕು ಚಂದಗೆ ಬೇಯಬೇಕು ಅಂತಂತಂದ್ರೆ ನಾವು ಕಡ್ಚಿಗೆ ತಗೊಂಡು ಅದನ್ನು ಚಂದಗೆ ಸುಡ್ಲಿಕ್ಕ ಬಳ್ಸ್ತೀವಿ ರೀ ಅದನ್ನು ಮತ್ತು ಗಡ್ಗೆ ಗಡ್ಗೆ ಒಳಗೆ ನಾವು ಮದ್ಲಿಂದ ಏನ್ ಗಡ್ಗಿಯಾಗ ಏನು ಜಾಸ್ತಿ ಅಡ್ಗೆ ಮಾಡಿದ್ದು ಗಡ್ಗೆ ಒಳಗೆ ಮಾಡಿದ್ದು ಎಲ್ಲ ಭಾಳ ದಿನ ಉಳಿತವೆ ರೀ ಭಾಳ ದಿನ ಅಂತಂದರೆ ಜಲ್ದಿ ಹಳ್ಸಂಗಿಲ್ಲ ಏನು ಮಾಡ ಇವು ಶ್ಟೀಲಿನವು ಪಾತ್ರೆವು ಏನಾರೂ ಬಳ್ಸಿದ್ದು ಅಂದ್ರೆ ಜಲ್ದಿ ಇವತ್ತು ಹೊಂದ್ ಹೊತ್ತು ಹೊತ್ತು ಹೊಂಡತ್ನ್ಯಾಗನ ಅಣಿಸ್ ಬಿಡ್ತಾವೆ ರೀ ಅನ್ನ ಆಗಲಿ ಸಾಂಬಾರು ಆಗಲಿ ಎಲ್ಲ ಬುರುಗು ಬುರುಗು ಬರಕ್ ಸ್ಟಾಟ್ ಮಾಡ್ತವೆ ಆದ್ರೆ ಮಡ್ಕೆ ಮಡ್ಕೆ ಒಳಗೆ ಮಣ್ಲಿಂದ್ ಮಾಡಿರುವ ಮಡ್ಕೆ ಒಳಗೆ ಅನ್ನ ಸಾಂಬಾರು ಏನಾದ್ರು ಮಾಡಿದ್ದು ಅಂದ್ರ ಅದು ನಮ್ಮ ದೇಹಕ್ಕೂ ಭಾಳ ಚಲೋ ಇರ್ತದೆ ರೀ ಏನು ಕಾ ಯ ರೋಗ ರುಜಿನಗಳು ಜಲ್ದಿ ಬರಕ್ಕೆ ತಪ್ಪಸ್ತದೆ ರೀ ಅದು ಮತ್ತು ಆಮೇಲೆ ಇವಾಗ ಸ್ಟೀಲಿನವು ಏನರ ಬಳ್ಸಿದೀವಿ ಅಂದ್ರೆ ಜಲ್ದಿ ರೋಗಕ್ಕೆ ಈಡಾಗತ್ತೆ ಒಳ್ಳೆಯ ಉಪಾಹಾರ ಊಟ ಏನು ತಿಂತೀವಿ ನೋಡಿರಿ ಅದು ನಮ್ಮ ದೇಹದ್ದು ಆರೋಗ್ಯನ ಕಾಪಾಡ್ತದೆ ನಮ್ಮನ್ನ ಮೆಂಟಲಿ ಆಗಿರಲಿ ಫಿಸಿಕಲ್ ಆಗಿರಲಿ ನಮ್ಮನ್ನ ಚಲೋ ಆರೋಗ್ಯವಂತ್ರು ಆಗಿರಕ್ಕೆ ನಮ್ಮ ಭಾಳ ಭಾಳ ಸಹಾಯ ಮಾಡ್ತೈತಿ ಅದೇ ಊಟ ಕರೆಕ್ಟಾಗಿ ಇದ್ದರೆ ಊಟ ಮಾಡ್ಬೇಕು ಅಂತಂದರೆ ಎಲ್ಲ ಸ ಪಾತ್ರೆ ಸಾಮಾನ್ಗಳು ಏನು ಮಾಡ್ತೀವಿ ನೋಡು ಅವೆಲ್ಲವೂ ಯಾವ್ಯಾವ ಬಳಸ್ಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು ಇವಾಗ ಅದೇ ಬಳಸ್ಬೇಕು ಇದೇ ಬಳಸ್ಬೇಕು ಈಗ ಹೈ ಟೆಕ್ನಾಲಜಿ ಬಂದದ ಅಂತ ಹೇಳಿ ಭಾಳ ದಿನ ಪ್ರಿಸರ್ವ್ ಮಾಡಿ ಇಡ್ಲಿಕ್ಕ ಅವನ್ನೆಲ್ಕೂ ಫ್ರಿಜ್ಜ ಗಿಜ್ಜ ಎಲ್ಲ ಅವೆಲ್ಲ ಇಡ್ತಾರೆ ರೀ ಅವೆಲ್ಲ ಭಾಳ ದಿನ ಏನೂ ಬರೋಂಗಿಲ್ಲ ಅವು ನಮ್ಗೆ ಜಲ್ದಿ ಆರೋಗ್ಯ ಕೆಟ್ಟು ಬಿಡ್ತದೆ ರಿ ಅದ್ರಾಗ ಏನೇನೋ ಮಾಡಿದ್ದೂ ತಿಂದ್ವಿ ಅಂತಂತಂದ್ರೆ ಇವಾಗ ಆ ಬೊಗಣಿ ಮತ್ತು ಗ್ಲಾಸ ವಾಟ್ಗ ಮತ್ತು ಅವು ಮನ್ಯಾಗ ಇರೋವು ಉಂಡಿ ಡಬ್ಬೆಗಳು ಮತ್ತು ತವಾ ಇಂಥವೆಲ್ಲ ಭಾಳ ಮನೆಯಾಗ ಹೆಣ್ಮಕ್ಳಿಗೆ ಅಡ್ಗೆ ಮಾಡಕಂದ್ರೆ ಇವೆಲ್ಲ ಭಾಳ ಮುಖ್ಯ ಆಗ್ತೈತೆ ರೀ ಮತ್ತು ಇವೆಲ್ಲ ಬೇಕೇ ಆಕವೆ ರೀ ಭಾಳ ಮಹತ್ವ ಅದ ರೀ ಇವಕ್ಕೆಲ್ಲ